ನಂಬಲ್ ಗೊತ್ತಿರೋ ಹಾಗೆ ಭಾರತದಲ್ಲಿ ಇದ್ದೀವಿ ಅಲಾ ಭಾರತದಲ್ಲಿ ನಾವು ಇರಬೇಕಾದ್ರೆ ನಂಬಳಿ ಹಿಂದೂ ಧರ್ಮ ಅದಾ ಮುಸ್ಲಿಂ ಧರ್ಮ ಅದ ಕ್ರೈಶನ್ ಅದಾರ ಬುದ್ದೀಸಿದಂ ಬುದ್ದೀಸಮ್ ಬುದ್ದೀಸಂ ಅದ ಸೊ ಅನೇಕ ಧರ್ಮಗಳು ಅದವಾ ಒಂದೇ ಧರ್ಮ ಅಂತಿಲ್ಲ ಸೊ ನಾವು ನಂಬಲ್ ಇರೋದು ಅಂತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅದರಲ್ಲಿ ನಾವೂ ಬೇರೆ ಬೇರೆ ಹಬ್ಬ ಯಾವ್ದುಹಬ್ಬ ಅಂತಂದರೆ ಈಗ ನಂಬಲ್ ನೋಡಿದರೆ ಆಲ್ಮೋಸ್ಟ್ ಅಲ್ ನಾವೂ ಸೆಲೆಬ್ರೇಟ್ ಮಾಡುವಂಥ ದೀಪಾವಳಿ ಹಬ್ಬ ಆಗಲಿ ದೀಪಾವಳಿ ಹಬ್ಬ ಆಲಿ ದಸ್ರಾ ಹಬ್ಬ ಆಲಿ ಗಣೇಶ ಚತುರ್ಥಿ ಆಲಿ ಇವು ಹಬ್ಬಗಳನ್ನು ಎಲ್ಲಾರ್ಕಿನ ಹೆಚ್ಚಾಗಿ ಆಚರ್ಣೆ ಮಾಡ್ತೀವಿ ಸೊ ನಾವು ದಸ್ರಾ ಹಬ್ಬವನ್ನು ಒಂಬತ್ತು ದಿನಾನು ನವ ರಾತ್ರಿ ಅಂತ ಸೆಲ್ಬ್ರೇಟ್ ಮಾಡ್ತೀವಿ ಅದರಲ್ಲಿ ಗಾರ್ಬ ಮಾಡ್ತಿರ ಸೊ ನೈನ್ ಡೇಸ್ ನೈನ್ ಡ್ರಸ್ಸ್ ಹಾಕೊಂಡು ಕಲರ್ ಕಲರ್ ಡ್ರಸ್ಸ್ ಹಾಕೊಂಡೇ ಎಲ್ಲ ಸೆಲ್ಬ್ರೇಟ್ ಮಾಡ್ತಾರ ಆ್ಯಸ್ ಸ್ಪೆಷಲ್ ಟು ಅಂಭ ಭವಾನೀ ಸೊ ನೈನ್ ದೇವತೆ ಅಲ ಒಂಬತ್ತು ದೇವತೆಗಳನ್ನು ಸೆಲ್ಬ್ರೇಟ್ ಮಾಡಿ ಒಂಬತ್ತು ದಿನ ಬೇರೆ ಬೇರೆ ಅಡಿಗೆ ಮಾಡಿ ಬೇರೆ ಬೇರೆ ಅಡಿಗೆ ಮಾಡಿ ಬೇರೆ ಬೇರೆ ಮತ್ತು ಅವ್ರು ಅಲ್ಲಿ ಸೆಲ್ಬ್ರೇಟ್ ಮಾಡಿ ಅದನ್ನು ಅಲ್ಲಿ ಪೂಜೆ ಮಾಡಿ ಮತ್ತು ಇಲ್ಲಿ ಇದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಸೆಲ್ಬ್ರೇಟ್ ಮಾಡ್ತಾರೆ ಹಾಗೆ ನಂಬಲ್ಲಿ ದೀಪಾವಳಿ ದೀಪಾವಳಿ ದೀಪಾವಳಿ ನಾವು ಲಂಬಾಣಿಸ್ ಅಲ ಸೊ ನಂಬಲ್ ಎಲ್ಲಾರ್ಕಿನ ಹೆಚ್ಚಾಗಿ ದೀಪಾವಳಿಯನ್ನು ಪ್ರಿಫ್ರೆನ್ಸ್ ಕೊಡ್ತಾರೆ ಎಲ್ಲ ಆಲ್ಮೋಸ್ಟ್ ಅಲ್ ನೋಡಿ ಹಳ್ಳಿಯಲ್ಲಿ ನಂಬಲ್ಲಿ ಏನಂತಂದರೆ ಒಂದು ತಿಂಗಳು ಹಿಡಿದು ಡ್ಯಾನ್ಸ್ ಮಾಡೋದು ಚಾಲು ಮಾಡ್ತಾರೆ ಇಲ್ಲ ಡಿ ಜೆ ಹಾಕೊಂಡು ಇಲ್ಲಂತಂದ್ರೆ ಡೋಲು ಮಾಡೋ ಅದ್ರ ಮೇಲೆಲ್ಲ ಸ್ಪೆಷಲ್ ಹೇಗೆ ನೋಡಿರ್ಬೇಕು ನಾವು ಲಂಬಾಣಿ ಡ್ಯಾನ್ಸ್ ಎಷ್ಟು ಫೇಮಸ್ ಆಗಿದೆ ಅಂತ ಸೋ ಲಂಬಾಣಿ ಡ್ಯಾನ್ಸ್ ಅಲ್ಲಿ ದೀಪಾವಳಿ ಡ್ಯಾನ್ಸ್ ಅಂದ್ರೆ ಎಲ್ಲಾರ್ಕಿನ ಸರೀಗೆ ಇರೋದು ಹಂಗೆ ಒಂಬತ್ತು ನಂಬಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವತ್ತು ಫುಲ್ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಗೋ ಪೂಜೆ ಅಂತ ಮಾಡ್ತಾರೆ ಅದು ನೆಕ್ಸ್ಟ್ ಡೇ ದೀಪಾವಳಿ ಫಸ್ಟ್ ಡೇ ಏನು ಮಾಡ್ತಾರೆ ಅಂತಂದರೆ ನಂಬಲ್ಲಿ ದೀಪಾವಳಿಗೇ ದೀಪಾವಳಿಗೆ ರೆಡಿಯಾಗಿ ದೀಪ ಇಟ್ಕೊಂಡು ಎಲ್ಲಾರ ಮನೆಗೆ ಹೋಗಿ ಸುತ್ತಿ ಬಂದು ಎಲ್ಲರಿಗೇ ಇದು ಮಾಡ್ತಾರೆ ಸೊ ನಂಬಲ್ ಈಗ ಹೆಂಗೆ ಆಗತ್ತೆ ಅಂತಂದರೆ ನಾವು ದೀಪಾವಳಿಗೆ ಪ್ರಿಫ್ರೆನ್ಸ್ ಕೊಡ್ತೀವಿ ಮತ್ತು ಹಿಂದುಸ್ನಾಗೆ ದಸ್ರಾಕ್ಕೆ ಪ್ರಿಫ್ರೆನ್ಸ್ ಕೊಡ್ತಾರೆ ಗಣೇಶ ಚತುರ್ಥಿಗ್ ಪ್ರಿಫ್ರೆನ್ಸ್ ಕೊಡ್ತಾರೆ ಅದೇ ಅಲ್ಲಿ ಮುಸ್ಲಿಂ ಧರ್ಮದಲ್ಲಿ ಹೋದರೆ ನೀವು ನೋಡ್ಬೋದು ಅವ್ರಿಗೆ ಇದು ರೋಜ ಮಾಡ್ತಾರೆ ಅದು ಯಾವ್ದು ಅಂತಂದರೆ ಮೂವತ್ತು ದಿನಗಳು ರೋಜಾ ಮಾಡ್ತಾರೆ ರಂಜಾನಲ್ಲಿ ಮತ್ತು ಲಾಸ್ಟ್ ಡೇ ಎಲ್ಲ ಸ್ಪೆಷಲ್ ಆಗಿ ಎಲ್ಲರಿಗು ಊಟ ಕೊಟ್ಟು ಅಡ್ಗಿ ಕೊಟ್ಟು ಇದು ಮಾಡ್ತಾರೆ ಅದೇ ರೀತಿ ಈ ಹಿಂದೂ ಧರ್ಮ ಏನಾಗುತ್ತೆ ಅಂತ ಅಂದರೆ ಈಗ ನಾವು ನೋಡಿ ನೋಡಿರುವ ಹಾಗೆ ಗುಲ್ಬರ್ಗದಲ್ಲಿ ರೀಸೆಂಟಾಗಿ ಇನ್ಸಿಡೆಂಟ್ ಆಯಿತು ಏನಂತಂದರೆ ಅವತ್ತು ಇದು ಎಲ್ಲಾದು ರಾಮ ರಾಮ ಮಂದಿರ ಅಲ್ಲೀ ಎಲ್ಲ ಗ್ರ್ಯಾಂಡಾಗಿ ಸೆಲ್ಬ್ರೇಟ್ ಆಯಿತು ಹಾಲಿಡೇಸ್ ಇತ್ತು ಎಲ್ಲದು ಸೆಲ್ಬ್ರೇಟ್ ಮಾಡಿದ್ರೆ ಅದೇ ಏನಾಯಿತು ತಂತಂದ್ರೆ ಆವತ್ತೂ ಇಲ್ಲಿ ಕರಿಗೆ ಬಲ್ಲೀ ಕರಿಗೆ ಬಲ್ಲಿ ನಾವು ನೋಡಿರುವ ಹಾಗೆ ಈ ಕರಿಗೆ ಬಲ್ಲಿ ನಾವು ನೋಡಿರುವ ಹಾಗೆ ಎಲ್ಲು ರೀ ಬತ್ತು ಅಂಬೇಡ್ಕರ್ ಮೂರ್ತಿಗೆ ಚಪ್ಪಲನ್ನು ಹಾಕಿದ್ರು ಅದೇ ರೀತಿ ಅದೂ ಈ ಬಾಡ್ ಇಂಪ್ಯಾಕ್ಟ್ ಅಂತ ಗೊತ್ತಾಗುತ್ತೆ ಸೊ ನಾವು ಏನು ಮಾಡ್ಬೇಕು ಅಂತಂದರೆ ಅದಕ್ಕೆ ತೆಗೆದ್ ಇಂತಹ ಧರ್ಮಗಳ್ ಬಗ್ಗೆ ಧರ್ಮ ಅದೆಲ್ಲ ತೆಗ್ದು ಹಾಕಿ ಎಲ್ಲರು ನಾವೆಲ್ಲರು ಒಂದೇ ರೀತಿ ಎಲ್ಲರು ಒಂದೇ ಇರಬೇಕು ನಾವೆಲ್ಲರು ಒಂದೇ ಆಗಬೇಕು ಸೋ ನಾವೂ ಎಲ್ಲರ ಜೊತೆಯಲ್ಲಿರಬೇಕು ಎಲ್ಲಾರಿಗೆ ಮಾತಾಡಬೇಕು ಎಲ್ಲರ ಕೂಡ ಜೊತೆಯಾಗಿ ಸರ್ಯಾಗಿ ಇರ್ಬೇಕು ಅಂತೇಳ್ತಾರೆ ಅದೇ ರೀತಿ ನಾವು ಏನು ಮಾಡ್ಬೇಕು ಅಂತಂದರೆ ಎಲ್ಲರ ಕೂಡ ಬೆರೆತು ಯಾವುದು ಧರ್ಮ ಇಲ್ಲ ಇಂಡಿಯಾದಾಗೆ ಎಲ್ಲ ಒಂದೇ ಧರ್ಮ ಅಂತೇಳ್ಬೌದು ಸೊ ಹಿಂಗಾಗಿ ನಾವು ಎಲ್ಲರನ್ನು ಎಲ್ಲರ ಜೊತೆ ಇದ್ದು ಎಲ್ಲರಿಗೆ ಮಾತಾಡಿ ಎಲ್ಲ ಧರ್ಮ ಗಿರ್ಮ್ ಎಲ್ಲಾವನ್ನು ಬಿಟ್ಟು ನಾವು ಎಲ್ಲರು ಜೊತೆ ಸರಿಯಾಗಿರ್ಬೇಕು ಅಂತ ಅನಿಸ್ತದೆ ಸೊ ಅದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತಿವಿ ಅದೇ ರೀತಿ ಧರ್ಮ ಅಂತೇನಿರಲ್ಲ ನಾವು ಬೇರೆ ಧರ್ಮ ಜೊತೆಗೆ ಮಾತಾಡ್ಬೋದು ಅಂತೇಳ್ಬೋದು ದೀಪ ಅದುನು ಅದು ಇದು ಅಂತ ಎಲ್ಲ ಬಿಟ್ಟು ಎಲ್ಲಾರಲ್ಲಿ ಸರ್ಯಾಗಿ ಇದ್ದು ಸಲಾಗ್ ನಡೆಸಿ ಎಲ್ಲಾ ಮಾಡಿಕೊಂಡು ಹೋಗ್ಬೋದಲ್ಲ ಸೊ ಧರ್ಮ ಯಾಕೆ ಈ ಧರ್ಮ ಬಿಟ್ರೆ ನಡೀತದೆ ಅಲ್ವ ಧರ್ಮದೇನಿರಲ್ಲಾ ಪದ್ಧತಿಗಳು ಆಚರಣೆ ಮಾಡ್ಬೋದು ಬೇರೆ ಬೇರೆ ಪದ್ಧತಿ ನಡೆಸ್ಕೊಡ್ಬೇಕು ಹಂಗೇನಿರೊಲ್ಲ ಸೊ ನಾವೆಲ್ಲರು ಜೊತೆಗಿದ್ದು ಜೊತೆಗೆ ಮಾಡಿ ನಾವೆಲ್ಲರು ಒಂದೇ ಅಲ್ವ ಅಣ್ಣತಮ್ಮ ಅಂತ ನಡೆಸಿ ಇವೆಲ್ಲ ಮಾಡ್ಕೊಂಡು ಎಲ್ಲ ಸರ್ಯಾಗಿ ಇದ್ರೆ ಸರ್ಯಾಗಿ ಆಗುತ್ತೆ ಅಂತ ಹೇಳ್ಬೋದು